ವಾಣಿಜ್ಯೋದ್ಯಮಿಗಳಿಗೆ ಉತ್ಕರ್ಷ ಅವಧಿಯನ್ನು ಭಾರತವು ಪಡೆದುಕೊಂಡಿದೆ ಏಕೆ ಏಕೆಂದರೆ ಹೊಸ ಬರುವಂಥ ಉದ್ಯಮಿಗಳಿಗೆ ಕೆಲಸ ಒದಗಿಸೋಕ್ಕೆ ಈ ಥರ ನಿರ್ಧಾರ ತಗೊ ತೆಗೆದುಕೊಂಡಿದೆ ಹೊಸ ಉದ್ಯಮಿಗಳನ್ನು ಪೋಷಿಸಲು ಸರ್ಕಾರವು ಹೇಗೆ ನೆರವು ನೀಡಿದೆ ಹೇಗೆ ಅಂದರೆ ಇವಾಗ ಕ್ಯಾಸ್ಟ್ ಮುಖಾಂತರ ಆಗಿರ್ಬೋದು ಹಾಗೂ ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ವರ್ಗಗಳಿಗೆ ಅವರು ಸೆಲೆಕ್ಷನ್ ಕೂಡ ಮಾಡ್ಕಂತಿದ್ದಾರೆ ಇದರಲ್ಲಿ ಹಾಗೂ ಅವರಿಗೆ ಎಷ್ಟು ಎಷ್ಟು ಸೀಟ್ಸ್ ಅಂತ ರಿಸರ್ವ್ ಕೂಡ ಇರತ್ತೆ ಮತ್ತು ಸ್ಪೋರ್ಟ್ಸ್ ಕೋಡಾ ಕೋಟ ಸ್ಪೋರ್ಟ್ಸ್ ಕೋಟಕ್ಕೂ ಕೂಡ ರಿಸರ್ವ್ ಇರುತ್ತೆ ಇದು ಅಲ್ದಂಗೆ ಮತ್ತೆ ಸರ್ಕಾರಿಯ ಎಕ್ಸಾಮ್ಸನ್ನು ಅಟೆಂಡ್ ಮಾಡಿ ರ್ಯಾಂಕು ಬಂದಿರೋರಿಗೂ ಕೂಡಾ ಜಲ್ದಿ ಸೆಲೆಕ್ಷನ್ ಮಾಡ್ಕಂತಾರೆ ಈ ಥರ ಸರ್ಕಾರ ಉದ್ಯಮಿಗಳಿಗೆ ನೆರವು ನೀಡುತ್ತದೆ